ಕಸ್ಟಮರು ಡಬ್ಬ ಥರ ಮಾಡ್ಯಾನೆ ಆಂ ಹಲೋ ನೀವು ಸಲೂನ್ ಅಂಗಡಿ ಅವ್ರಲ್ವಾ ಹೌದ ಕಟ್ಟಿಂಗ್ ನಾನು ನಿನ್ನೆ ಮಾಡ್ಸ್ಕಂಡು ಹೋಗಿದ್ದೆ ಒಳ್ಳೆಯ ಒಳ್ಳೆಯ ಒಳ್ಳೆಯ ಕಟಿಂಗ್ ಮಾಡಿದ್ದೀರ ಅಡ್ಡಿಯಿಲ್ಲ ನಾನು ಇಷ್ಟು ವರ್ಷ ಆದರೂ ಈ ಥರ ಈ ಥರ ಎಲ್ಲ ಕಟಿಂಗ್ ಮಾಡಿರಲಿಲ್ಲ ಒಳ್ಳೆಯ ಕಟಿಂಗ್ ಮಾಡೀರಿ ನೀವು ಒಳ್ಳೆಯ ಇತ್ತು ಕಟಿಂಗ್ ನಿಮ್ಮದು ನಿಮ್ದು ಆ ಹೇರ್ ಸ್ಟೈಲೆಲ್ಲ ಮಾಡಿದ್ದು ಟೈಮ್ ಕೊಟ್ಟಿದ್ದು ಎಲ್ಲದೂ ಬಾರೀ ಒಳ್ಳೆಯದಿತ್ತು ನಿಮ್ಮದು ಮಾಡಿದ್ದು ಕಟಿಂಗೆಲ್ಲ ಮತ್ತು ಹಾಂ ಅಡ್ಡಿಯಿಲ್ಲ ಕಸ್ಟಮರಿಗೆಲ್ಲ ನೀವು ಬ ಕರ್ಕೊಬಂದು ಅವ್ರಿಗೆ ಕಟಿಂಗ್ ಶಾಪಲೆಲ್ಲ ಕೂರಿಸಿ ಎಲ್ಲ ಮಾಡಿದ್ದು ಒಳ್ಳೆಯ ಮನೆ ಥರ ಫೀಲಾಯ್ತು ನಮಗೆ ಚೆನ್ನಾಗಿತ್ತು ಹೌದು ಹೌದು ಹೌದು ನೀವು ಎಷ್ಟು ವರ್ಷದಿಂದ ಕಟಿಂಗ್ ಮಾಡ್ತಾಯಿರೋದು ಎಷ್ಟು ಎಷ್ಟು ಸ ಕಟಿಂಗ್ ಮಾಡ್ತಿರೋದು ಹೌದ ಬಾರೀ ಚೆನ್ನಾಗಿ ಮಾಡ್ತಾರೆ ಕಟಿಂಗ್ ಹೌದು ಹೌದು ಹಾಂ ಹ್ಞೂ ಹ್ಞೂ ಮಾಡಿಸಿದ್ವಿ ಕಲರಿಂಗ್ ಮಾಡಿಸಿದ್ವಿ ಕಂಡೀಷ್ನರೆಲ್ಲ ಹಾಕಿ ಕಲರಿಂಗ್ ಮಾಡಿದರು ಒಳ್ಳೆಯ ಸಕ್ಕತ್ತಾಗಿದೆ ಸಾವ್ಕಾರ ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡ್ಸೆಲ್ಲ ಹೇಳಿದ್ರು ಏಯ್ ಚೆನ್ನಾಗಿದೆ ಸಕ್ಕತ್ತಾಗಿ ಮಾಡಿಸಿ ಎಲ್ಲಿ ಮಾಡ್ಸಿದ್ದೀಯ ಅಂತ ಹೇಳ್ದ್ರು ನಾವು ನಿಮ್ಮದು ಅಂಗ್ಡಿ ಶಾಪ್ದು ಎಲ್ಲ ಡಿಟೇಲ್ಸೆಲ್ಲ ಕೊಟ್ಟಿದ್ದೆ ಅಡ್ಡಿಯಿಲ್ಲ ನಾನು ಹೇಳಿದ್ದೀನಲ್ಲ ನಾನು ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ನೆಲ್ಲ ಇನ್ನು ಅತ್ಲ್ ಅಲ್ಲೇ ಕಳಿಸ್ತೀನಿ ನಿಮ್ಮ ಅಂಗಡಿಗೇ ಕಳ್ಸ್ತೀನಿ ಹ್ಞೂ ಕಳ್ಸಿ ಬಿಡ್ತೆ ನೀವು ಒಳ್ಳೆಯ ಸ್ವಲ್ಪ ಒಂಚೂರು ರೇಟ್ ಗೀಟೆಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕಿ ಮಾಡಿಕೊಡಿ ನಿಮ್ದು ಅಂದರೆ ಚೆನ್ನಾಗಿ ಹಾಂ ಅದೇ ಸ್ವಲ್ಪ ಹಾಂ ಚೆನ್ನಾಗಿ ಏಕೆಂದ್ರೆ ಎಲ್ಲರೂ ನಿಮ್ಮ ಶಾಪಿಗೆ ಬರ್ತಾರಲ್ವ ಅದಕ್ಕೆ ಹಾಂ ಹಾಂ ಮಸ್ತಾಗಿದೆ ಸೆಟ್ಟಿಂಗು ಸಕ್ಕತಾಗಿದೆ ಹಾಂ ಈಗ ಅದು ಮುಲೆಟ್ ಕಟಿಂಗೆಲ್ಲ ಮಾಡಿದ್ದೀರಲ್ಲ ಮುಲೆಟ್ ಕಟಿಂಗ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಹಾಂ ಹಾಂ ಓಕೆ